ಹಲೋ ಹೇಳಿರಿ ಹಾಂ ಹೇಳಿರಿ ಹೌದ್ ರೀ ಎಲ್ಲ ಕರೆಕ್ಟ್ ಆಗಿ ತೊಗೊಂಡರಿ ನೀವು ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿದ್ದೆಲ್ಲ ಹ್ಞೂ ಜ್ವರ ಕಮ್ಮಿ ಆಗುತಿಲ್ರಿ ನೀವು ನೀರು ಸ್ವಲ್ಪ ಜಾಸ್ತಿ ಕುಡೀರಿ ತಲೆನೋವಿಗೆ ತಲೆನೋವಿಗೆ ತಲೆನೋವಿಗೆ ನೀರು ಜಾಸ್ತಿ ಕುಡೀರಿ ಒಂದು ಎಂಟು ಲೀಟ್ರ್ ನೀರು ಕುಡಿಬೇಕು ದಿನಕ್ಕೆ ಮನುಷ್ಯ ಅಂದರೆ ತಲ್ನೋವು ಸ್ವಲ್ಪ ಕಡ್ಮೆ ಆಗತ್ತೆ ಬಿ ಪಿ ಸ್ವಲ್ಪ ಆತಂದ್ರೆ ತಲೆನೋವು ಜಾಸ್ತಿ ಬರ್ತತಿ ಹಾಂ ಅದಕೆ ನೀವು ಏನು ಮಾಡಿರಿ ಸ್ವಲ್ಪ ತಲ್ನೋವು ಕಡಿಮೆ ಆಗ್ಬೇಕಂದ್ರೆ ನೀರು ಜಾಸ್ತಿ ಕುಡಿಬೇಕು ವಾಮಿಟ್ ಆದರೂ ಪರ್ವಾಗಿಲ್ಲ ನೀರನ್ನು ಜಾಸ್ತಿ ಕುಡಿತಿರಿ ರೀ ನೀವು ಹಾಂ ಹಾಂ ನೀವು ಅಲ್ಲ ಎಷ್ಟು ಟೈಮ್ ತೊಗೊಂಡಿರಿ ನೀವು ನಾವು ಕೊಟ್ಟಿದ್ದ ಟ್ಯಾಬ್ಲೆಟ ಓ ಥ್ರೀ ಟೈಮ್ಸ್ ತೊಗೊಂಡಿರಿ ಕಡ್ಮೆ ಆಗಿಲ್ಲ ನೀವೊಂದು ಕೆಲಸ ಮಾಡಿರಿ ಇವಾಗ ನಾನು ಫ್ರೀ ಇದ್ದೀನಿ ಬನ್ರಿ ಆಸ್ಪೆಟಲ್ಲಿಗೆ ನಿಮ್ಗೆ ಬೇರೆ ಟ್ಯಾಬ್ಲೆಟ್ ಬರ್ಕೊಡ್ತೀನಿ ಬೇರೆ ಟ್ಯಾಬ್ಲೆಟ್ ಕೊಡ್ತೀನಿ ತಗೊಂಡು ಹೋಗ್ರಿ ನಿಮ್ಮ ಮನೆ ಎಲ್ಲಿ ಐತೆ ಅಂದಿರಿ ಬಿಂಕದ ಕಟ್ಟೆ ಒಳಗೆ ಐತ್ರಿ ಅಲ್ಲಿಂದ ಬರಕ್ಕೆ ಇನ್ನೂ ಲೇಟ್ ಆಗತ್ತೇನು ನೀವು ಹೆಂಗೆ ಬರ್ತೀರಿ ಈಗ ಹಾಂ ಬೆಳಗ್ಗೆ ಹತ್ತು ಗಂಟೆಗೆ ಬನ್ರಿ ನಾನು ಇರ್ತೀನಿ ಅವಾಗ ಬನ್ರಿ ನೀವು ಇನ್ನೊಮ್ಮೆ ಚೆಕ್ ಮಾಡ್ತೀನಿ ನಿಮ್ಮ ಬಿ ಪಿ ಏನಾರ ನೋಡ್ತೀನಿ ಚೆಕ್ ಮಾಡ್ತೀನಿ ಚೆಕ್ ಮಾಡ್ಬಿಟ್ಟು ನಾನು ನಿಮ್ಗೆ ಚೆಕ್ ಮಾಡಿಕ್ಯಸ ನಾ ನಿಮ್ಗೆ ಟ್ಯಾಬ್ಲೆಟ್ ಕೊಡ್ತೀನಿ